ನಮ್ಮ ಓಣ್ಯಾಗ ಅಗಸ್ರ ಓಣಿ ಅಂತ ನೀರು ಶುದ್ವಾಗ್ ಇರಂಗಿಲ್ಲ ಗಟ್ರ ನೀರು ಚಂಬರ್ ನೀರು ಆಗಿ ಹಿಂಗ ಬರ್ತಿರ್ತವೆ ಹಂಗಾಗಿ ನಾವು ಪೀಟ್ರ್ ನೀರು ತರ್ಸ್ಬೇಕು ಐದೈದು ರೂಪಾಯಿ ಕಾಯ್ನ್ ಹಾಕಿ ತಗೊಂಬಂದು ನೀರು ಕುಡಿಬೇಕು ನಾವು ಅದು ಎಂಟು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅದು ಶುದ್ವಾಗ್ ಇರಂಗೆ ಇಲ್ಲ ಮತ್ತು ಗಟ್ರ ನೀರು ಚಂಬರ್ ನೀರು ಅದ್ರ ನೀರು ಇದ್ರ ನೀರು ಕುಡಿ ಪ್ಲೆಪ್ಲೇನ್ ಸರಿ ಇಲ್ಲ ಹಂಗಾಗಿ ನಾವು ಬ್ಯಾರೆದ್ ಕಡೆಗೆ ಟ್ಯಾಂಕರ್ ತರ್ಸ್ತೀವಿ ಆರ್ನೂರು ಏಳ್ನೂರು ರೂಪಾಯಿ ಕೊಟ್ಟು ಟ್ಯಾಂಕರ್ ತರ್ಸಿರೆ ಮತ್ತು ಅಲ್ಲೆಲ್ಲರೂ ಕಚ್ಚಾಡೋದು ನಾವು ಒ ಶುರು ಒಬ್ಬರು ನೀರಿಲ್ಲ ಅಂದ್ರೆ ಎಲ್ಲರೂ ನೀರಿಂದು ಭಾಳ ಅವಸ್ಕತೆ ಇರ್ತೈತಿ ನೀರು ಇಲ್ಲಿದ್ದ ಬೆಳಗ್ಗೆ ಎದ್ರೆ ನೀರು ಬೇಕು ಮತ್ತು ಆಮೇಲೆ ನೀರು ಇರ್ಲಿಕ ನಡೆಯಂಗಿಲ್ಲ ನೀರು ಇದ್ರೆ ಮುಂದಿನ ಜೀವನ ಬೆಳ್ಕ ಎದ್ರೆ ನೀರು ಬೇಕು ನೀರು ಇದ್ರೆ ನಮ್ಗೆ ಅದು ಎಂಟು ದಿನಕ್ಕೊಮ್ಮೆ ನೀರು ಬಿಡ್ತಿರ್ತಾರೆ ಎಂಟು ದಿನಕ್ಕೊಮ್ಮೆ ನೀರು ಬಿಡ್ತಿರ್ತಾರೆ ಅದನ್ನು ಒಂದು ನೀರು ಅವು ಶುದ್ವಾಗ್ ಇರಂಗಿಲ್ಲ ಹಂಗಾಗಿ ಬೆಳಗ್ಗೆ ಎದ್ರೆ ನೀರಿಂದೇ ಪ್ರಾಬ್ಲಮ್ ಇರ್ತೈತಿ ಕುಡಿಕ ನೀರು ಬೇಕು ಮತ್ತು ಕೈ ತೊಕ್ಕೊಳಕ್ಕ ನೀರು ಬೇಕು ಮ ಜಳಕ ಮಾಡಕ್ಕೂ ನೀರು ಬೇಕು ಅರ್ಬಿ ಒಗಿಯೋಕ್ಕೂ ನೀರು ಬೇಕು ಗಿಡಕ್ಕೂ ನೀರು ಹಾಕ್ಬೇಕು ಎಲ್ಲದಕ್ಕೂ ನೀರು ಬೇಕು ನೀರಿಲಿಂದನೇ ನಮ್ದು ಜೀವನ ಮೂ ಬೆಳಗ್ಗೆ ಎದ್ರೆ ನೀರು ರಾತ್ರಿ ಮುಕೊಂಡ್ ಮಟನೂ ನೀರು ಇರ್ತೈತಿ ನಮ್ಗೆ ನೀರು ಬೇಕಾಗ್ತಿರ್ತೈತಿ ಆದ್ರೆ ನೀರಿಂದು ಅವಶ್ಕತೆ ಭಾಳ ಐತೆ ಇಲ್ಲಿ ಹುಬ್ಳಿಯಾಗ ನೀರೇ ಇರುವುದಿಲ್ಲ ನೀ ಹೋಗಿ ಏನು ಮಾಡ್ಬೇಕು ನೀರು ಬೇಕು ಮತ್ತು ಆಮೇಲೆ ನಮ್ದು ಕುಡಿಯೋ ನೀರು ಬೇರೆ ಬೇರೆ ಕಡೆಯಿಂದ ತರ್ತಿರ್ತೀವಿ ಕಾಯ್ನ್ ಹಾಕ್ಯಾಕಿ ತಗೊಂಬಂದು ನೀರು ಕುಡಿತಿರ್ತೀವಿ ನಾವು ಅದು ಪೀಟ್ರ್ ನೀರು ಕುಡೀತೀವಿ ಎಂಟು ದಿನಕ್ಕೊಮ್ಮೆ ನೀರು ಬರ್ತಿರ್ತೈತಿ ಮತ್ತು ಏನಾರೂ ಮನೆಯಾಗ ಕಾರ್ಯಕ್ರಮ ಇದ್ದಾಗ ಬೇರೆ ಕಡೆಗೆ ನೀರು ತರ್ಸ್ತೀವಿ ರೊಕ್ಕ ಕೊಟ್ಟು ನೀರು ತರ್ಬೇಕು ನೀರು ತಂದು ಇಂದ ನಮ್ಗೆ ಮುಂದಿದ್ ಎಲ್ಯಾರೂ ಏನಾರೂ ಪಂಕ್ಷನ್ ಇದು ಮನೆಗೆ ಏನಾರೂ ಒಂದು ಸ್ ಪೂಜೆ ಗಿಜೆ ಇತ್ತು ಅಂದ್ರೆ ನೀರು ಹೊರ್ಗಿಂದ ತರ್ಸ್ಕೊಂಡು ನಾವು ಎಲ್ಲ ಮನೆ ಪನಿ ಶುದ್ಧ ಮಾಡ್ಕೊಬೇಕು ಅಂದು ನೀರು ಹೊರ್ಗಿಂದ್ ಟಾಕಿ ನೀರು ತರಿಸಿ ಗಾಡಿಯಾಗ ತೊಗೊಂಬಂದು ಕೊಡ್ತಾರೆ ನೀರು ಏನು ಭಾಳ ಅವ್ಸ್ಕತೆ ಇರ್ತೈತಿ ಗಿಡಕ್ಕೂ ನೀರು ಬೇಕು ಮತ್ತು ಆಮೇಲೆ ಮನೆ ಸ್ವಚ್ಛ ಮಾಡಕ್ಕೆ ನೀರು ಬೇಕು ಎಲ್ಲದ್ಕೆ ನೀರೇ ಬೇಕು ನೀರಿನ್ಲಿಂದನೇ ಜೀವನ ನೀರೇ ಇರ್ಲಿಕಂದ್ರೆ ಏನು ಮಾಡೋದು ನೀರಿಂದ ನಮ್ಗೆ ಭಾಳ ಹುಬ್ಳಿಯಾಗ ಅಂತೂ ಎಂಟು ದಿನ ಹದಿನೈದು ದಿನ ನೀರು ಒಂದು ಕಡೆಗೆ ಪೈಪ್ ಅಲ್ಲಿ ಇಲ್ಲಿ ಒಡೀತು ಅಲ್ಲಿ ಒಡೀತು ಇಲ್ಲಿ ಒಡೀತು ಅಂತಂದು ನೀರಿಂದ ಸಂಬಂಧ ಭಾಳ ಸಮಸ್ಯೆ ಆಕೈತೆ ಇನ್ನು ಎಲ್ಲದ್ಕೂ ನೀರಿಂದೇ ಸಮಸ್ಯೆ ಇನ್ನು ಮುಂದೆ ನೀರು ಎಷ್ಟು ಅವಶ್ಕತೆ ಐತಂದ್ರೆ ಹ್ಞೂ ಬೇಕಾಗತ್ ನೀರು ನೀರಿಂದ ಜೀವನ ಇರ್ತೈತಿ ಆಮೇಲೆ ನಮ್ಗೆ ಎಲ್ಲದಕ್ಕೂ ನೀರು ಬೇಕಾಗ್ತಿರ್ತೈತಿ ನಮ್ದು ಏನಪ್ಪ ಅಂದ್ರೆ ಜಳಕ ಮಾಡಕ್ಕೂ ಬೇಕು ಕುಡಿಯಕ್ಕೂ ಬೇಕು ಮತ್ತು ಆಮೇಲೆ ಇದಕ್ಕೂ ಬೇಕಾಕೈತಿ ಎಲ್ಲದಕ್ಕೂ ಅವಸ್ಕತೆ ನೀರು ಎಂಟು ದಿನಕ್ಕೊಮ್ಮೆ ನಾವು ಕೂಡಾಕಿ ಇಟ್ಕಬೇಕು ಸಿಂಟ್ಯಾಕ್ಸ ಪಂಟ್ಯಾಕ್ಸ್ ತುಂಬ್ಕೊಂಡ ಇದ್ರಾಗ ಇಟ್ಕೊಬೇಕು ಶುದ್ಧವಾದ ನೀರು ಮಾಡ್ಕೊಬೇಕು ಮತ್ತು ಹಂಗಾಗಿ ವ ಜಡ್ಡು ಬರ್ತಿರ್ತವೆ ಯಾವಾರ ಹೊಲಸ್ ನೀರು ಪಲಸ್ ನೀರು ಕುಡಿದ್ರೆ ಶೀತ ಅದು ಇದು ಅನ್ನುದು ಆಕ್ತೈತಿ ನಂಗೆ ಹಂಗಾಗಿ ಪಿಟ್ರ್ ನೀರು ತಗೊಂಡ್ಬಂದು ಕುಡೀತಿರ್ತೀವಿ ಚಂಬರ್ ಲೈನ್ ಹಾಕಿರ್ತಾರ ಚಂಬರ್ ಲೈನ್ ಹಾಕ್ತಿರ್ತಾರಾ ಹಂಗಾಗಿ ಅವು ಪೈಪ್ ಒಡೆದು ನೀರಿನ ಸಮಸ್ಯೆ ಭಾಳ ಆಕೈತಿ ಮತ್ತು ಹೊಟ್ ನೋವು ಆಕೈತಿ ಮತ್ತು ಆಮೇಲೆ ಹಂಗಾಗಿ ಶುದ್ವಾದ ನೀರು ತರ್ಬೇಕು ಮತ್ತು ಹೋಗೋಗ್ ಗಾಡಿ ತೊಗೊಂಡ್ ಒಮ್ಮೊಮ್ಮೆ ಇದು ಇರ್ತೈತಿ ಒಮ್ಮೊಮ್ಮೆ ಇದು ಇರಂಗಿಲ್ಲ ಅವರು ಟ್ಯಾಂಕರ್ ಬರೋ ಮಟ ಕಾಯ್ಕೊಂಡ್ ಕುಂದರ್ಬೇಕು ನಾವು ಚಲೋ ಇರಂಗಿಲ್ಲ ಅವು ಹಂಗಾಗಿ ಹೊಲ್ಸ್ ಇರ್ತವೆ ಅದನ್ನು ನೀರು ಕುಡಿಯಕ್ಕಾಕೈತಿ ಮತ್ತು ಏನಾರೂ ಪಂಕ್ಷನ್ ಮಾಡ್ಬಕಂದ್ರೆ ಭಾಳ್ ತ್ರಾಸು ಆಕೈತೆ ನೀರಿನ ಬಗ್ಗೆ ಭಾಳ ಇದು ಇರಂಗಿಲ್ಲ ನಮ್ಗೆ ಹೊಟ್ಟೆ ನೋವು ಬರ್ತೈತಿ ಟ್ಯಾಂಕರ್ ನೀರು ಕುಡ್ದ್ರೆ ಹಂಗಾಗಿ ನಾವು ಪಿಟ್ರ್ ನೀರು ತಗೊಂಬಂದು ಶುದ್ದವಾಗಿ ಇರ್ತೈತಿ ಹಂಗಾಗಿ ಅವನ್ನ ತಂದು ಕುಡಿದಾಕೈತಿ ಮನಿಯಾಗ ಈಗ ಒಂದು ಗಿಡಕ್ಕೆ ಅಂತಾರೂ ಹಾಕ್ಬೇಕು ನೀರು ಈಗ ಈಗ ನೀರು ಇರ್ಲಿಲ್ ಅಂದ್ರೆ ಗಿಡ ಒಣಿಗಿ ಹೋಕವು ಮತ್ತು ಮನೆಯಾಗ ನೀರಿನ ಅವ್ಸ್ಕತೆ ಭಾಳ ನೀರು ಬೇಕು ಎಲ್ಲದ್ಕೂ ಎದ್ರೆ ಮುಕೋಳ್ಳೋ ಮಟ್ಟರೂ ನೀರೇ ಬೇಕು ನೀರು ಇರ್ಲಿಲ್ ಅಂದ್ರೆ ಜೀವನ ಇಲ್ಲ ನೀರು ನಮ್ಗೆ ಭಾಳ ಮುಖ್ಯ ನೀರಿನ ಬಗ್ಗೆ ಹೇಳ್ಬೇಕ್ ಅಂದ್ರೆ ನಮ್ಗೆ ನೀರೇ ಇದು ಜೀವನ ಅದ್ರಲ್ಲಿ ಏನಾರೂ ನಮ್ಗೆ ಇದು ಆಕೈತಿ ನೀರಿಂದ ನಮ್ಗೆ ಅದ್ರದ್ದು ಅವಸ್ಕತೆ ಭಾಳ ನೀರಿನ ಬಗ್ಗೆ ಅಂದರೆ ಹೇಳ್ಬೇಕ್ ಅಂದ್ರೆ ಎಲ್ಲ ಬೆಳೆವೂ ಬರ್ತೈತಿ ಆಮೇಲೆ ಗಿಡವೂ ಚಲೋ ಇರ್ತವೆ ಮನ್ಷರನು ನೀರಲ್ ಇದ್ರೇನ ಮತ್ತು ಮನುಷ್ಯ ನೀರು ಇರ್ಲಿಲ್ ಅಂದ್ರೆ ಮತ್ತು ಮನುಷ್ಯ ಹೆಂಗ್ ಇದು ಆಕ್ಯೈತಿ ಟೈಮ್ ಇಲ್ಲ ನಮ್ಗೆ ನೀರು ಬಿಡಕ್ಕ ಒಮ್ಮೆ ಎಂಟು ದಿನಕ್ಕೊಮ್ಮೆ ಬರ್ತಾವೆ ಒಮ್ಮೆ ಹತ್ತು ದಿನಕ್ಕೊಮ್ಮೆ ಬರ್ತೈತಿ ಒಮ್ಮೆ ಎಂಟು ದಿನ ಒಮ್ಮೆ ಏಳು ದಿನ ಹಿಂಗೆ ನೀರಿಂದು ಭಾಳ ಹಂಗಾಗಿ ನಾವು ಟ್ಯಾಂಕಿ ನೀರು ತರ್ಸುದು ಭಾಳ ಇದೈತಿ ಮತ್ತು ಅದರಾಗ ನೀರು ನನಗೆ ನೀರು ನಿಂಗೆ ನೀರು ಅಂತ ಕಚ್ಚಾಡೋದು ಭಾಳ ಟ್ಯಾಂಕರ್ ನೀರಿಗೆ ಸಾಕಾಗಿ ಹೋಕೈತೀ ಹಂಗಾಗಿ ಮಕ್ಕಳನ್ನ ಅವ್ರನ್ನ ಎಲ್ಲರೂ ಮತ್ತು ಕೊಡ ತಗೊಂಡ್ ತಗೊಂಡ್ ಅವ್ರು ನಿಂತಿರ್ಬೇಕು ಬೋರ್ ನೀರೂ ಪ್ ಬೋರ್ ನೀರು ಸುದ್ ಇರಂಗಿಲ್ಲ ಈಗ ಅಂಕರ್ ಕರೆಂಟ್ ಇದು ಮಾಡಿಬಿಟ್ರೆ ಇಲ್ಲ ನೀರೇ ಸಿಗಂಗಿಲ್ಲ ಹಂಗಾಗಿ ನೀರು ತಗೊಬೇಕು ಅಂದ್ರೆ ಯಾರ್ಗ್ಯಾರೂ ಹೋಗ್ ಕೇಳಿ ತರ್ಬೇಕು ಹೋಗ್ ಬೋರಿದು ಒಡ್ಕೊಂಡ ಕೈಯಲ್ಲೇ ಒಡ್ಕೊಂಡ್ ತಗೊಂಡ್ಬರ್ತಿದ್ವಿ ಈಗ ಇಲ್ವೇ ಇಲ್ಲ ಬೋರೂ ಇಲ್ಲ ಈಗ ಬರೆ ಕರೆಂಟಿಂದು ಇದರಲ್ಲೇ ಮಾಡ್ಬಿಟ್ಟಾರ ಬಟನ್ ಒತ್ತಿದ್ರೆ ಅವು ನೀರು ಬರಂಗೆ ಅದು ಒಬ್ಬೊಬ್ರು ಎಲ್ಲೆಲ್ಲೋ ಚಾವ್ ತಗೊಂಡ್ ಹೋಗಿರ್ತಾರ ಅವರೂ ಇರಂಗಿಲ್ಲ ಅವ್ರು ಇರುವ ಮಟ ಅವ್ರು ಬರುವ ಮಟ ನಾವು ಅವ್ನ ಕಾಯಬೇಕು ಅವ್ರು ಬಂದಿದ್ದು ನಮ್ಗೆ ಇದಾಕಿರ್ತೈತಿ ಅವ್ರ ಕೈಯಲ್ಲೇ ಒಡ್ಕೊಂಡ್ ತಗೊಂಡ್ಬರ್ತಿದ್ವಿ ನೀರು ಎಲ್ಯಾರೂ ಹೋಗಿ ಅವಾಗ ಬಾವಿದು ತಗೊಂತಿದ್ರು ಈಗ ಎಲ್ಲ ಬಾವಿನೂ ಮುಚ್ಚಾರ ಎಲ್ಲ ಮುಚ್ಚಾರ ಈ ನೀರಿಂದು ಸುಮ್ಮ ಈಗ ಹೆಂಗ್ ಬರ್ತೆ ಹಂಗಂಗ ಹೋಬಕು ನೀರಿಂದು ಭಾಳ ಹುಬ್ಳಿಯಾಗ ಇದು ಈಗ ಟೊಂಟಿ ಫೋರ್ ಅವರ್ಸ್ ಅಂತಾರೆ ಆ ನೀರು ಅಂಕರ್ ಸರಿಯೇ ಇಲ್ಲ ಗಟ್ರ ರೋಡು ಮಾಡ್ಕೋತ ಪೈಪು ಏನಾರೂ ಮಾಡಿ ಅಬ್ಬಿ ಬಿಡ್ತಾರೆ ಹಂಗಾಗಿ ನೀರು ರಾಡಿ ಬರ್ತೈತಿ ಏನೂ ಮಾಡಕ್ಕೆ ಆಗಲ್ಲ ಅವನ್ನ ಪಿಟ್ರ್ ನೀರು ತಗೊಂಬಂದು ಕುಡಿಯಬೇಕು ಗಾಡಿ ಮೇಲೆ ಹೋ ಗಿ ತಗೊಂಬಂದು ಕುಡಿಯುತ್ತಾರೆ ಗಂಡು ಮಕ್ಳು ತಗೊಂಬಂದು ಅಡ್ಗೆಗೆ ಅದ್ಕೆ ಯೂಸ್ ಬೇಕು ಅಡ್ಗೆ ಮಾಡಕ್ಕೂ ನೀರು ಬೇಕು ಅಂಗ್ಳಕ್ಕೆ ಹೊಡಿಯಕು ನೀರು ಬೇಕು ಯಾವ್ದಕ್ಕೂ ಆಗಲಿ ನೀರು ನೀರಿಂದು ಭಾಳ ಅವಸ್ಕತೆ ಮತ್ತು ಆಮೇಲೆ ಇದು ಗಿಡ ಬೆಳ್ಸ್ಬೇಕು ಅಂದ್ರೂ ನೀರು ಬೇಕು ಎಲ್ಲದಕ್ಕೂ ನೀರೇ ಬೇಕು ನೀರಿಲ್ಲಿಂದನ ಮನುಷ್ಯ ಜೀವನ ನೀರಿನಿಂದ ಹೊಕ್ಕಿರ್ತೈತಿ ನೀರಿಲಿಂದನೇ ಮುಖ್ಯ ಮತ್ತು ಏನು ಮಾಡಬೇಕು ನೀರಂದ್ರೆ ಅಷ್ಟು ಇದು ನೀರು ಇದ್ರೆ ಏನಾರೂ ಪಂಕ್ಷನ್ ಗಿಂಕ್ಷನ್ ಇದ್ವಂದ್ರೆ ನೀರು ಬೇಕು ಮತ್ತು ಮನೆ ಸ್ವಚ್ಛ ಮಾಡಕ್ಕೂ ನೀರು ಬೇಕು ಮತ್ತು ಆಮೇಲೆ ಮನೆಗೆ ಏನಾರೂ ಪಂಕ್ಷನು ಒಂದು ಸಲ್ಪ ಏನಾದ್ರೂ ಪ್ರಾ ನೀರಿಂದು ಪ್ರಾಬ್ಲಮ್ ಆತು ಅಂದ್ರೆ ಮತ್ತು ಮನ್ಷಗ ಇದು ಆಗಿಬಿಡ್ತೈತಿ ಬಟ್ಟೆ ಒಗಿಯಕ್ಕೂ ನೀರು ಬೇಕು ಅರ್ಬಿ ಒಗಿಯಕ್ಕೆ ಆಮೇಲೆ ಮೈ ತೊಕೊಳಕ ನೀರು ಬೇಕು ಎಲ್ಲದ್ಕೂ ನೀರಿನ ಅವಸ್ಕತೆ ಐತಿ ಎಲ್ಲದಕ್ಕೂ ನೀರು ನೀರು ನೀರು ನೀರು ನೀರು ಬೇಕೇ ಬೇಕು ನೀರಿನ್ಲಿಂದ್ರೆ ನಮ್ದು ನೆಲ ಒರ್ಸಕ್ಕೆ ನೀರು ಮನೆ ತೊಳ್ಯಕ್ಕೆ ನೀರು ಮತ್ತು ಆಮೇಲೆ ಅರ್ವೆ ಒಗಿಯಕ್ಕೆ ನೀರು ಮತ್ತು ಹಾಸ್ಗಿ ಅದು ಒಗಿಬೇಕು ಚಾದರ ಬಟ್ಟೆ ಅವನ್ನೆಲ್ಲ ಒಗಿಬೇಕು ಅಂದ್ರೆ ನೀರು ಬೇಕು ಮತ್ತು ಆಮೇಲೆ ಏನಾರೂ ಮನಿದು ಕಟ್ಟೋದು ಪಟ್ಟೋದು ಕಟ್ಟಿಸ್ಬೇಕಪ್ಪ ಈಗ ಮನೆ ಅಂದ್ರೆ ನೀರು ಬೇಕು ಟ್ಯಾಂಕರ್ ನೀರು ಅನ್ಕರ್ ತರ್ಸುದು ನಾವು ಅದ್ಕೆ ಆರ್ನೂರು ಏಳ್ನೂರು ಎಂಟ್ನೂರು ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ನೀರು ತರ್ಸ್ಕೊಂಡ್ ನೀರು ಹಾಕೊಬೇಕ ಆಮೇಲೆ ತಳಗ್ ಇದು ಮಾಡಿರ್ತೀವಿ ಒಂದು ನೀರಿಂದು ಟ್ಯಾಕಿ ಅದ್ರಗಾರೂ ಸಿಂಟೆಕ್ಸ್ ಒಳಗಾರೂ ನೀರು ತುಂಬ್ಕೊಂಡ್ ಇಟ್ಟುಕೋ ಅವರೂ ಭಾಳತಕ ನಿಂದ್ರಂಗಿಲ್ಲ ನೀರಿನ ಅವರು ಹೋಗ್ಬಿಡ್ತಾರೆ ಅವ್ರು ಸಿಂಟ್ಯಾಕ್ಸ ಅದಿಕ್ಕೆ ಇದಿಕ್ಕೆ ಹಾಕೊಂಡ್ ಕುಂದ್ರ್ಬೇಕು ನಾವು ಮನೆಯಾಗ ನೀರಿನ ಅವ್ಸ್ಕತೆ ಭಾಳ ಇರ್ತೈತಿ ಮತ್ತು ನೀರಿಂದ ಬಗ್ಗೆ ಹೇಳ್ಬೇಕ್ ಅಂದ್ರೆ ಇಲ್ಲಿ ಭಾಳ ಸಮಸ್ಯೆ ನೀರಿಂದು ಹುಬ್ಳಿಯಾಗ್ ಈಗ ಒಂದೊಂದು ಕಡೆಗೆ ಚಲೋ ಮಾಡ್ಯಾರ ಈಗ ಟೊಂಟಿ ಪೋರ್ ಅವರ್ಸ್ ಅಂತಾರೆ ಈ ಕಡೆ ಇನ್ನೂ ಮಾಡಿಲ್ಲ ಈಗ ಮಾಡ್ತಾರೆ ಅಂತಾರೆ ಬಂದಾವು ಮಾಡ್ತಾರೆ